ಮಕ್ಕಳು ಶಾಲೆಗೆ ಪ್ರತಿನಿತ್ಯ ಬರದೆ ಇರಲು ಕಾರಣಗಳೇನು ಮಕ್ಕಳಿಗೆ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಇರುವುದಿಲ್ಲ ತುಂಬ ದೂರದಿಂದ ನಡೆದುಕೊಂಡು ಬರಬೇಕಾಗುತ್ತದೆ ಶಾಲೆಗೆ ಮತ್ತು ಬಡವರಾಗಿರುತ್ತಾರೆ ಬಡ ಕುಟುಂಬದವರ ಮಕ್ಕಳು ಇರುತ್ತಾರೆ ಅವರೇ ಕೆಲಸ ಮಾಡಿ ದುಡಿದು ಸಾಕಬೇಕಾಗುತ್ತದೆ ಅವರ ಮನೆಯಲ್ಲೂ ಸಹಾಯ ಮಾಡುವ ಅನಿಯಾರತೆ ಇರುವುದು ಅವರು ಮನೆಗೆ ಸಹಾಯ ಮಾಡಬೇಕು ಎರಡು ಹೊತ್ತು ಊಟ ಮಾಡುವುದು ಅವರಿಗೆ ಕಷ್ಟವಾಗಿರುತ್ತದೆ ಅದಕ್ಕೆ ಅವರೇ ಕೆಲಸಕ್ಕೆ ಹೋಗಿ ಸಹಾಯ ಮಾಡುತ್ತಾರೆ ಹಣ ತಿಳುವಳಿಕೆ ಇಲ್ಲದೇ ಇರುವುದು ಮೂಲಭೂತ ಸೌಕರ್ಯಗಳ ಕೊರತೆ ಇತ್ಯಾದಿ ಇವೆಲ್ಲ ಮಕ್ಕಳು ಶಾಲೆಗೆ ಪ್ರತಿನಿತ್ಯ ಬರದೇ ಇರಲು ಕಾರಣಗಳು